ಹೌದು ಸರ್ ಹೇಳಿ

ಹಾಂ ಓ ಹಾಂ ಓಕೆ ಸರ್ ಹಾಂ ಓಕೆ ಸರ್ ಟೆನ್ ಕೆ ಒಳಗಾ ಹಾಂ ಟೆನ್ ಕೆ ಹಾಂ ಟೆನ್ ಕೆ ಒಳಗಾದರೆ

ಹಾಂ ಓಕೆ ಸರ್ ಓಕೆ ಓಕೆ ಹಾಂ ಓಕೆ ಸರ್ ಈಗ ಟೆನ್ ಕೆ ಅಂತ ಬಂದರೆ ಫಸ್ಟು ರೆಡ್ಮಿ ಅವ್ರ್ದು ಎಮ್ ಐ ಅವ್ರ್ದು ಇದೆ ಅಂದರೆ ರೆಡ್ಮಿ ಟೆನ್ ಪ್ರೋ ಇದೆ ಅಂದರೆ ನೋಟ್ ಟೆನ್ ಪ್ರೋ ಅಂತ ಇದೆ ಮತ್ತು ಸ್ಯಾಮ್ಸಂಗ್ ಎ ಸೀರೀಸ್ ಅಂತ ಬರ್ತದೆ ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಎ ಸೀರೀಸಲ್ಲಿ ಬರ್ತದೆ ಮತ್ತು ಬಿಟ್ಟರೆ ವಿವೋ ಇದೆ ಓಪೋ ಇದೆ ಈ ರೀತಿ ಟೆನ್ ಕೆ ಒಳಗೆ ಆದರೆ ಇದ್ರ ರ್ಯಾಮ್ ಸ್ವಲ್ಪ ಏನಾಗ್ತದೆ ಅಂದರೆ ಸಿಕ್ಸ್ಟಿ ಫೋರ್ ಪ್ಲಸ್ ಫೋರ್ ಫೋರ್ ಜಿ ಬಿ ರ್ಯಾಮ್ ಪ್ಲಸ್ ಸಿಕ್ಸ್ಟಿ ಫೋರ್ ಇಂಟ್ರನಲ್ ಸ್ಟೋರೇಜ್ ಇರ್ತದೆ ಅಂದರೆ ನಿಮಗೆ ಸಿಕ್ಸ್ ಹಾಂ ಅಂದರೆ ಈ ಟೆನ್ ಕೆ ಒಳ್ಗೆ ಅಲ್ವಾ ನಿಮ್ಗೆ ಬೇಕಾದದ್ದು ಹಾಂ ಒಂದು ಫೋರ್ ಜಿ ಬಿ ರ್ಯಾಮ್ ಸಿಕ್ತದೆ ಸಿಕ್ಸ್ ಜಿ ಬಿ ರ್ಯಾಮೆಲ್ಲ ಬರೋಲ್ಲ ಸರ್ ಯಾಕಂದ್ರೆ ನೀವು ತೊಗೊಂಡಿರೋದು ಟೆನ್ ಕೆ ಬಜೆಟ್ ಒಳಗೆ ಅಲ್ಲವಾ ಅದ್ರ ಸಲುವಾಗಿ ಸಿಕ್ಸ್ ಹಾಂ ಕ್ಯಾಮ್ರಾ ಕ್ವಾಲಿಟಿ ಸಿಕ್ಸ್ಟಿ ಫೋರ್ ಎಮ್ ಪಿ ಬರ್ತದೆ ಇಲ್ಲಾಂದರೆ ಫೋರ್ಟಿ ಏಯ್ಟ್ ಎಮ್ ಪಿ ಬರ್ತದೆ ರೆಡ್ಮೀಲಿ ಆದರೆ ಸಿಕ್ಸ್ಟಿ ಫೋರ್ ಅಥ್ವಾ ಫಾರ್ಟಿ ಏಯ್ಟ್ ಎಮ್ ಪಿಲಿ ಬರ್ತದೆ ಟೆನ್ ಕೆ ಒಳಗೆ ಆದರೆ ಹಾಂ ಹೌದು ಸರ್ ಓಪೋದಲ್ಲಿ ಆದರೆ ತರ್ಟಿ ಟು ಎಮ್ ಪಿ ಇದೆ ಅದು ಕೂಡ ಸೇಮ್ ಪೋರ್ಟಿ ಏಯ್ಟ್ ಎಮ್ ಪಿ ಇದೆ ಸಿಕ್ಸ್ಟಿ ಫೋರ್ ಇದೆ ಬಟ್ ಏನಂದರೆ ಅಲ್ಲಿ ಪ್ರೊಸೆಸರ್ ಇರ್ತದಲ್ಲ ಅದು ಸ್ವಲ್ಪ ಚೇಂಜ್ ಇರ್ತದೆ ಅಷ್ಟೇ ಅಲ್ಲಿ ಸ್ವಲ್ಪ ಬ್ಯಾಟ್ರಿ ಕ್ವಾಲಿಟಿ ಆಗಿರ್ಬೋದು ಕ್ಯಾಮ್ರಾ ಸ್ವಲ್ಪ ಚೇಂಜ್ ಇರ್ತದೆ ಅಷ್ಟೇ ಬಾಕಿದೆಲ್ಲ ಸೇಮ್ ಸರ್

ಹಾಂ ಓಕೆ ಸರ್ ಹಾಂ ರಿಯಲ್ಮಿ ನರ್ಜೊ ಅಂತ ಒಂದಿದೆ ನರ್ಜೋ ಅಂತ ಸೀರೀಸಲ್ಲಿ ಟೆನ್ ಕೆ ಒಳಗೆ ಇದೆ ಅದು ನೈನ್ ತೌಸಂಡ್ ಫೈ ಫಿಫ್ಟಿ ಸಿಕ್ಸ್ ಎಷ್ಟೋ ಬರ್ತದೆ ಇ ಎಮ್ ಐದಲ್ಲಿ ಆದರೆ ಸರ್ ಆದ್ರೆ ಇ ಎಮ್ ಐ ತಗೊಂಡ್ರೆ ನಿಮಗೆ ಪರ್ ಮಂತ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಏನೋ ಪೇ ಮಾಡಬೇಕಾಗ್ತದೆ ಬಟ್ ಅದು ನಿಮಗೆ ಲಾಸ್ಟಲ್ಲಿ ಏನಾಗ್ತದೆ ಅಂದರೆ ಸ್ವಲ್ಪ ಒಂದು ಟು ಫಿಫ್ಟಿ ಏನೋ ವೇರಿಯೇಶನ್ ಬರ್ತದೆ ನೀವು ಮೊಬೈಲ್ ಎಲ್ಲ ನೀವು ಪೇ ಮಾಡಿ ಆದಮೇಲೆ ಆ ಇ ಎಮ್ ಐಯಲ್ಲಿ ಒಂದು ಟು ಫಿಫ್ಟಿ ವೇರಿಯೇಷನ್ ಬರ್ತದೆ ಅಂದರೆ ಆ್ಯಕ್ಚುವಲ್ ಪ್ರೈಸಿಗಿಂತ ಒಂದು ಟು ಫಿಫ್ಟಿ ನಿಮ್ಗೆ ವೇರಿಯೇಷನ್ ಬರ್ಬೋದು ಸರ್

ನೀವು ಕ್ಯಾಶಲ್ಲೇ ತಗೊಳ್ಳೋರ ಅಥ್ವಾ ಇ ಎಮ್ ಐಯಲ್ಲಿ ತಗೊಳೋರ ಸರ್ ಹಾಂ ಓಕೆ ಹಾಂ ಹಾಂ ಹಾಂ ಹಾಂ ಹಾಂ ಸರ್ ಓಕೆ ಸರ್ ಓಕೆ ಸರ್ ಓಕೆ ಸರ್ ಅದ್ರ ಜೊತೆ ನಾನು ನಿಮಗೆ ಬ್ಲೂಟೂತನ್ನೂ ಕೂಡ ಫ್ರೀಯಾಗಿ ಕೊಡ್ತೇನೆ ನರ್ಜೊ ಜೊತೆ ಇ ಎಮ್ ಐ ನಿಮಗೆ ಏನು ಕನ್ವಿನಿಯೆಂಟ್ ಆದ್ರೆ ತೊಗೋಬೋದು ಸರ್ ಪರ್ ಮಂತ್ ಸೆವೆನ್ ಫಿಫ್ಟಿಯನ್ನು ಸರ್ ನಾವು ಚಾರ್ಜ್ ಮಾಡ್ತೇವೆ ಅದು ಲಾಸ್ಟಿಗೆ ಒನ್ ಟು ಫಿಫ್ಟಿ ವೇರಿಯೇಷನ್ ಆಗ್ಬೋದು ಆ್ಯಕ್ಚುವಲ್ ಪ್ರೈಸಿಗಿಂತ ಯಾಕಂದರೆ ಇ ಎಮ್ ಐ ದಲ್ಲಿ ತಗೊಳ್ತಿದ್ದಾರೆ ಅಲ್ವ ಅದ್ರ ಸಲುವಾಗಿ ಒಂದು ಟು ಫಿಫ್ಟಿ ಹಾಗೆ ವೇರಿಯೇಷನ್ ಬರ್ಬೋದು ಲಾಸ್ಟಿಗೆ ನೀವು ಪೇ ಮಾಡಾದಮೇಲೆ ಹಾಂ ಓಕೆ ಸರ್